ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿಮೂರು ನವೆಂಬರ್ ಸಾವಿರದ ಎಂಟುನೂರ ಐವತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಹದಿನೇಳು